ಮೂರು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತು ಇಪ್ಪತ್ತೊಂದು ಮೇ ಎರಡು ಸಾವಿರದ ಹದಿಮೂರು ಮೂವತ್ತು ಜೂನ್ ಎರಡು ಸಾವಿರದ ನಾಲ್ಕು ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ನಾಲ್ಕು